ಈಗ ನೀವು ಹೇಳಿದ್ರಲ್ರ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಾನು ಕಾಂಪ್ಟಿಷನ್ಗೆ ಜಾಯಿನ್ ಆದ್ರಾ ಇಲ್ಲ ಅಂತ ಇದು ಕುಕ್ಕಿಂಗ್ ಕಾಂಪಿಟಿಷನ್ನಲ್ಲಿ ನಾನು ಹಾಂ ಜಾಯಿನ್ ಆಗಿದ್ವಿ ಸ್ಕೂಲಲಿ ಜಾಸ್ತಿ ಕಾಂಪಿಟಿಷನ್ ಇತ್ತು ಅದು ಫನ್ ಫೇರು ಆ ಥರ ನಾನು ಎಲ್ಲ ಜಾಯಿನ್ ಆಗಿದ್ದೀನಿ ನನಗೆ ಪುರಸ್ಕಾರವೂ ಸಿಕ್ಕಿದೆ ನನ್ಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ ನಾನು ಏನೇನೋ ರೆಸಿಪಿ ಮಾಡ್ತಾಯಿರ್ತೀನಿ ಅದು ನಾನು ಇಂಟರ್ನೆಟಲ್ಲಿ ಇಲ್ಲ ನಾನು ಏನೂ ಅಪ್ಲೋಡ್ ಮಾಡಲ್ಲ ಆ ಥರ ನಾನು ಜಸ್ಟ್ ಐ ಇದೇ ಥರನೇ ಮನೆಯಲ್ಲಿ ಮಾಡ್ಕೊಳ್ತೀನಿ ನನಗೆ ಅದು ನನ್ನ ಪೆರೆಂಟ್ಸ್ ಇಷ್ಟ ಪಡ್ತಾರೆ ನಾನು ಏನು ಮಾಡಿದ್ರೂನು ಇದು ಚೆನ್ನಾಗಿದೆ ಅಂತ ತಿರ್ಗಾ ನನ್ನ ನನ್ನ ಕೈಯ್ಯಲ್ಲಿ ಮಾಡಿಸ್ಕೊಂಡು ತಿಂತಾರೆ ನಾನು ಈಗ ರೀಸೆಂಟು ರೆಸ್ಟೋರೆಂಟ್ ಹೋಗಿದ್ದೆ ನಾನು ಹೋಟೆಲು ಅಲ್ಲಿ ನಾನು ಒಂದು ಡಿಶ್ ನೋಡಿದೆ ಅದು ತುಂಬ ಇಷ್ಟವೇ ಆಯಿತು ನಾನು ಅಲ್ಲಿ ರೆಸಿಪಿ ಅಂತ ಅದು ಆನ್ಲೈನಲಿ ಹಾಕಿದೆ ಅದು ಬಂದಿತ್ತೆ ನಾನು ಅದು ಅದೂ ಮಾಡಿಸ್ಕೊಂಡು ಮನೆಯಲ್ಲಿ ತಿಂದೆ ಅದೂ ಅಷ್ಟು ಇಷ್ಟಪಟ್ಟಿದ್ದೆ ಅವರೆಲ್ಲರೂ ಆ ಥರ ನನ್ನ ನನ್ನ ಜಾಸ್ತಿ ಕುಕ್ಕಿಂಗ್ ಇಷ್ಟ ಇಷ್ಟಾನೇ ನಾನು ಜಾಸ್ತಿ ಕುಕ್ಕಿಂಗೆ ಮಾಡೋದು ತುಂಬ ಎದರೆಂದ್ರೆ ನನ್ನ ಹಾಬಿಯೇ ಅದು ಕುಕ್ಕಿಂಗೆ ಜಾಸ್ತಿ ನಾನು ಮಾಡೇನು ಇದೇ ಕುಕ್ಕಿಂಗೆ ಆಮೇಲೆ ನನ್ನ ಫ್ರೆಂಡ್ಸ್ ಅವರೆಲ್ಲ ಹೇಳ್ತಾರೆ ನನ್ನ ಕುಕ್ಕಿಂಗ್ ತುಂಬ ಚೆನ್ನಾಗಿ ಮಾಡ್ತೀನಿ ಡಿಶಸ್ ಅದು ಎಲ್ಲ ಅಂತ ಹೇಳ್ತಾರೆ ಅದು ಆಯಿತಾ ಆಮೇಲೆ ನಾನು ಸ್ಕೂಲಲ್ಲಿ ಜಾಸ್ತಿ ಕುಕ್ಕಿಂಗೆ ಕಾಂಪಿಟೀಷನಲ್ಲಿ ಸೇರಿಸಿದ್ದು ಕುಕ್ಕಿಂಗಲ್ಲಿ ನಾನು ತುಂಬ ಜಾಸ್ತಿ ಐಟೆಮ್ಸ್ ಮಾಡಿದ್ದೀನಿ ಲೈಕ್ ಕೇಕ್ ಸ್ಯಾಂಡ್ವಿಜು ಆ ಥರ ರೆಸಿಪಿ ಮಾಡಿದ್ದೀನಿ ಫನ್ ಫೇರಲ್ಲಿ ಪಾನಿಪುರಿ ದಹಿಪುರಿ ಅದೆಲ್ಲ ಮಾಡಿಸ್ಕೊಂಡು ಟೀಚರ್ಸ್ಗೆಲ್ಲವೂ ಅದು ಇಷ್ಟಪಡ್ತಾರೆ ಅವರು ಹೇಳ್ತಾರೆ ಹಾಂ ಚೆನ್ನಾಗಿತ್ತು ನಿನ್ನದು ಅಂಥ ಪುರಸ್ಕಾರವೂ ನನಗೆ ತುಂಬ ಸಿಕ್ಕಿದೆ ಅದೂ ನಾನು ಪರ್ಚೇಸ್ ಮಾಡ್ತೀನಿ ಆಮೇಲೆ ನನ್ನದು ಈಗ ಈಗ ಇಷ್ಟ ಐತೆ ಇಂಟರ್ನೆಟಲ್ಲಿ ನನ್ನ ವೀಡಿಯೊ ಅಪ್ಲೋಡ್ ಮಾಡಬೇಕು ಏನಾದರೂ ಅದೆಲ್ಲ ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಅದೆಲ್ಲ ಅಲವ್ ಮಾಡಲ್ಲ ಅದು ಹೇಳ್ತಾರೆ ಇಲ್ಲ ನೀನು ಹೀಗೆ ಮಾಡ್ಸ್ಕೊಂಡು ನಮಗೇನೇ ತಿನ್ನಿಸು ಅದೇ ಎಲ್ಲ ಏನು ಮಾಡ್ಕೊಂಡಿರ್ತೀಯ ಅಂತ ಹೇಳ್ತಾರೆ ಅದಕ್ಕೆ ನನಗೆ ಇದು ಆಗುತ್ತೆ ಮತ್ತೆ ಏನಿಲ್ಲ ನಾನು ಅಷ್ಟು ಏನಿಲ್ಲ ಬಟ್ ನಾನು ಸ್ಯಾಟಿಸ್ಪೈ ಇದ್ದೀನಿ ಇಲ್ಲಿ ಹಿಂಗೆಯೇ ನಾನು ಆಪ್ಸ್ ತಿನ್ಬೋದು ನನ್ನ ಮಾಡ್ಸ್ಕೊಳ್ಳೋ ಕೆಪಾಸಿಟಿ ಇದೆ ನನಗೆ ಇದು ಮಾಡಿಸ್ತೀನಿ ನಾನು ಅಂತ ಒಂದು ಸರತಿ ಇದಿದೆ ಮತ್ತೆ ನಾನು ಸಂಡೇ ಸಂಡೇ ನ್ಯೂ ನ್ಯೂ ಡಿಶಸ್ ಟ್ರೈ ಮಾಡ್ತೀನಿ ಎಲ್ಲವೂ ಆ ಥರ ಅದೆಲ್ಲ ಮಾಡ್ತೀನಿ ನ್ಯೂ ಡಿಶಸ್ ಕುಕ್ಕಿಂಗ್ ವಿಡಿಯೋಸ್ ನೋಡ್ತೀನಿ ನಾನು ಅದನ್ನೂ ಮಾಡ್ತೀನಿ ಯೂಟ್ಯೂಬಲ್ಲಿ ನೋಡಿಕೊಂಡು ಕುಕ್ಕಿಂಗ್ ವಿಡಿಯೋಸ್ ಅದೆಲ್ಲ ನೋಡಿಕೊಂಡು ನ್ಯೂ ನ್ಯೂ ರೆಸಿಪಿ ಮಾಡ್ತಾನೇಯಿರ್ತೀನಿ ಸಂಡೇ ಆಗಿದ್ದರೆ ಅದು ಕಿಟ್ಟಿ ಪಾರ್ಟೀಸ್ ಇಡ್ತಾರೆ ನಮ್ಮ ಮನೆಯಲ್ಲಿ ಎಲ್ಲ ವುಮೆನ್ಸ್ ಗ್ಯಾದರ್ ಆಗ್ತಾರೆ ಎಲ್ಲ ವುಮೆನ್ಸ್ ಗ್ಯಾದರ್ ಆಗ್ತಾರೆ ಎಲ್ಲರೂ ಬರ್ತಾರೆ ನಾನು ಅಲ್ಲಿನ್ನೇನು ಏನಾದರೂ ಸ್ಪೆಷಲ್ ಮಾಡ್ಕೊಡ್ತೀನಿ ನಮ್ಮಮ್ಮನಿಗೆ ಅವರು ಅವರು ಅವರ ಫೆಂಡ್ಸುನೂ ಅಪ್ರಿಷಿಯೇಟ್ ಮಾಡ್ತಾರೆ ನನಗೆ ತುಂಬ ಚೆನ್ನಾಗ್ ಕುಕ್ಕಿಂಗ್ ಮಾಡ್ತೀಯ ನೀನು ಇದು ಹೆಂಗೂ ಅಂತ ಕೆ ಹೇಳು ಹೆಂಗೆ ಮಾಡಿದೆ ಇದು ಎಲ್ಲಿ ನೋಡಿದೆ ಅಂತ ಅವರು ಇದು ಮಾಡ್ತಾರೆ ಅದು ನನಗೂನು ಸ್ಯಾಟಿಸ್ಫೈ ಆಗುತ್ತೆ ಹೊ ಅದೇ ಹಿಡಿದು ನಮಗೆಂಥ ಖಾರಗಳು ಖಾರಗಳೂ ನಾನು ಜಾಸ್ತಿ ಪ್ರೊವೈಡ್ ಮಾಡ್ತೀನಿ ಅದೂ ತಿಂತೀನಿ ಮತ್ತೆ ಸ್ವೀಟ್ಸು ಅದು ಮಿಠಾಯಿ ಅದೆಲ್ಲ ನಾನು ಮಾಡ್ತೀನಿ ಅದೂ ನನಗೆ ತುಂಬ ಇಷ್ಟ ನನ್ನ ಮನೆಯಲ್ಲಿಯೂ ತಿನ್ನಿಸ್ತೀನಿ ಅವರು ತುಂಬ ಇಷ್ಟಪಡ್ತಾರೆ ಸ್ವೀಟ್ ಅಂದರೆ ನನ್ಗೆ ತುಂಬ ಇಷ್ಟ ನಾನು ಮನೆಯಲ್ಲಿ ಜಾಸ್ತಿ ಮಾಡೋದೇನೆ ಸ್ವೀಟು ಗುಲಾಬ್ ಜಾಮೂನು ಹ ಹಲ್ವ ಅದು ಎಲ್ಲ ಕ್ಯಾರೆಟ್ ಹಲ್ವ ಅದೆಲ್ಲ ಮಾಡ್ತೇ ಇರ್ತೀನಿ ನಾನು ಸಂಡೇ ಸಂಡೇ ಇಲ್ಲಾಂದ್ರೆ ನಮ್ಮ ಮನೆಯಲ್ಲಿ ಫಂಕ್ಷನ್ಸ್ ಇದ್ದರೆ ಯಾವುದು ಚಿಕ್ಕದು ಅದೆಲ್ಲ ಇದ್ದರೆ ನಾನೇ ಸ್ವೀಟ್ ಮಾಡೋದು ಅದು ನಮ್ಮ ಫ್ಯಾಮಿಲಿಯವರು ಎಲ್ಲ ತುಂಬ ಇಷ್ಟಪಡ್ತಾರೆ ನಾನು ಸ್ವೀಟ್ ಚೆನ್ನಾಗಿ ಮಾಡ್ತೀನಿ ಖಾರಗಳು ಅದೆಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಕುಕ್ಕಿಂಗಲ್ಲಿ ಬೆಸ್ಟ್ ನಾನು ಹೇಳ್ಬೇಕಾದರೆ ಅದು ನನ್ನ ಹಾಬಿಯೂ ಕುಕ್ಕಿಂಗ್ ಜಾಸ್ತಿ ನಾನು ಸಂಡೇಗಳು ಇಡ್ಲಿ ನಾನು ಏನಾದರೂ ಜಂಕ್ ಫುಡ್ ತಿನ್ನಬೇಕಾದ್ರೆ ನಾನು ಜಾಸ್ತಿ ಮಾಡೋದು ಪಾನಿಪುರಿ ಇಲ್ಲಾಂದ್ರೆ ಫ್ರೆಂಚ್ ಫ್ರೈಸು ಆ ಥರ ಡಿಶಸ್ ಟ್ರೈ ಮಾಡ್ತೀನಿ ಇಲ್ಲಾಂದ್ರೆ ನಾನು ರೀಸೆಂಟ್ ಇವಾಗ ನಾನು ಕಟೋರಿ ಚಾಟ್ ಮಾಡಿದೆ ಅದೂ ನನ್ನ ಫ್ಯಾಮಿಲಿಯಲ್ಲಿ ತುಂಬ ಇಷ್ಟಪಟ್ಟರು ನಾನು ಯಾವ ಇನ್ನು ಹೇಳೋದು ಹೆಂಗೆ ಮಾಡಿದೆ ನೀನು ಹೇಳ್ಕೊಳ್ಳೋ ನಾವೂ ಮಾಡಬೇಕು ಅಂತ ನಮ್ಮ ಫ್ಯಾಮಿಲಿ ಜನರು ಎಲ್ಲ ಹೇಳ್ತಾರೆ ನನಗದು ಇದಾಗುತ್ತೆ ಅವ ಅವರು ಹೇಳಿದರಲ್ಲ ನನ್ನ ಕುಕ್ಕಿಂಗ್ ಬೆಸ್ಟ್ ಅಂತ ಆ ಥರವೂ ನಾನು ಅಪ್ರಿಷಿಯೇಟ್ ಮಾಡ್ತಾರೆ ನಾನು ಚೆನ್ನಾಗಿತ್ತು ಚೆನ್ನಾಗಿತ್ತು ಅಂತ ಆಮೇಲೆ ಇನ್ನೂ ಹೇಳಬೇಕಾದ್ರೆ ಇನ್ನೂ ವೀಡಿಯೋಸ್ ನೋಡ್ತೀನಿ ನಾನು ಏನು ನೋಡಿದರೂ ಅದು ಮಾಡ್ತೀನಿ ಅದು ಏನೂ ಎಲ್ಲ ನನ್ನ ಫ್ಯಾಮಿಲಿಯವರು ತುಂಬ ಇಷ್ಟಪಡ್ತಾರೆ ನೀನು ಮಾಡಿದ್ರಲ್ಲ ಇದು ಹೆಂಗೆ ಹೇಳು ಆ ಥರ ಯಾರು ಯಾರು ಬಂದರೂನು ಅದು ನಾನು ನ್ಯೂ ನ್ಯೂ ಐಟೆಮ್ ಮಾಡ್ತಾಯಿರ್ತೀನಿ ಅವ್ರೆಲ್ಲ ಹೇಳ್ತಾಯಿದ್ದಾರೆ ಹಾಂ ಇದು ಚೆನ್ನಾಗಿದೆ ಅಂತ ನಾನು ಹೇಳ್ಕೊಂಡು ಕೊಡ್ತೀನಿ ಅವನಿಗೆ ಐಟೆಮ್ಸ್ ಅದೆಲ್ಲ ರೆಸಿಪಿಯೂ ಹೇಳ್ತೀನಿ ಈ ಥರ ಮಾಡಿ ಆ ಥರ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಅವರೂ ಟ್ರೈ ಮಾಡ್ತಾರೆ ಟ್ರೈ ಟ್ರೈ ಮಾಡಿ ಅದು ಅವರು ಎಲ್ಲ ಹೇಳ್ತಾರೆ ನಿಮ್ಮ ಬರೋದು ಟೇಸ್ಟು ನಮ್ಮ ಹತ್ರ ಇಲ್ಲ ಅಂತ ಅವಳು ಹೇರ್ ಅವ್ರು ಹೇಳ್ತಾರೆ ಆಯಿತು ಥ್ಯಾಂಕ್ ಯೂ